ನೋಡ್ರಪ್ಪಾ ಗುಲ್ಬರ್ಗ ಜಿಲ್ಲೆ ಅಂದ್ರೆ ಕೈಗಾರಿಕೆ ಮತ್ತು ವ್ಯಾಪಾರಿ ಭಾಳ ದೊಡ್ಡ ವ್ಯಾಪಾರಿ ನಮ್ಮ ಗುಲ್ಬರ್ಗ ಜಿಲ್ಲೆ ಅಂದ್ರೆ ನಮ್ಮ ಕರ್ನಾಟಕದಾಗೆ ಭಾಳ ದೊಡ್ಡ ಪ್ರಮುಖವಾದದು ನಮ್ಮಲ್ಲಿ ಏನೇನಪ್ಪ ನಾನಾ ಥರ ವ್ಯಾಪಾರಿಗಳು ಕೈಗಾರಿಕಾರು ಮೊದಲನೇದೇನಪ್ಪಾ ಅಂದ್ರೆ ನಮ್ಮ ಗುಲ್ಬರ್ಗ ಜಿಲ್ಲೆ ಮೊಟ್ಟ ಮೊದಲ್ನೇದೇನು ಅಂದರೆ ಸಿಮಿಟ್ ಸೀಮಿಂಟ್ ಉತ್ಪಾದನ್ಯಾತ ನಂಬಲ್ಲಿ ಖರೆ ಭಾಳಷ್ಟ್ ದೊಡ್ಡ ಪ್ರಮಾಣದಾಗೆ ಅದೆ ಕರ್ನಾಟಕದಾಗೇ ನಂಬಲ್ಲಿ ಸಿಮೆಂಟ್ ಉತ್ಪಾದನೆ ಅಂದರೆ ಜಾಸ್ತಿ ಅದಿಷ್ಟೇ ಅಂತ ಅಲ್ಲ ಬಹಳ ದೊಡ್ಡುದದೆ ಅದ್ರಿಂದ ಭಾಳಷ್ಟ್ ಮಂದಿ ವರ್ಕ್ ಮಾಡ್ತಾರೆ ಮತ್ತು ಎಂಪ್ಲಯಿಸರ ಸಣ್ಣ ಸಣ್ಣ ವ್ಯಾಪಾರಿಗಳು ಹೋರ ಅದ್ರಾಗೆ ಸಿಮೆಂಟ್ ಭಾಳ್ ಅಂದ್ರೆ ಬಿರ್ಲಾ ಎ ವನ್ ಅಂತ ಸಿಮೆಂಟ್ ಅದೆ ನಂಬಲ್ಲಿ ಭಾಳ ದೊಡ್ಡ ಪ್ರಮಾಣ್ದಾಗೆ ಅದೆ ಮತ್ತು ಎರಡನೇದೇನಪ್ಪ ಅಂದ್ರೆ ನಮ್ಮ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ನಾಗೆ

ತೊಗರಿ ಬೆಳಿತೀವಿ ನಾವು ತೊಗರಿ ಬೆಳೆಯೋದ ಅಂದ್ರೇನು ನಮ್ಮ ಕರ್ನಾಟಕಾ ಸ್ಟೇಟ್ನಾಗೆ ಯಾರು ಬೆಳೆಯೋಲ್ಲ ಅಷ್ಟು ತೊಗರಿ ಬೆಳಿತೀವಿ ನಾವು ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಹೆಸರಿದೆ ಅಂತಾ ತೊಗರಿ ಬೆಳೆಯೋನಾಡು ಅಂತ ಕರೀತಾರೆ ನಮಗೆ ಅದ್ರಿಂದ ಭಾಳ ದೊಡ್ಡ ದೊಡ್ಡ ಬಿಸ್ನೆಸ್ ಅದೆ ನಂಬಲ್ಲಿ ಬಹಳ ಸಣ್ಣದ ಪುಟ್ಟ ಅಂತಲ್ಲ ದೊಡ್ಡ ಬಿಸ್ನೆಸ್ ಅದೆ ತೊಗರಿ ಬೆಳೆ ಅಂದ್ರೆ ಅದ್ರಿಂದದಾ ನಾನಾ ಥರ ಸಣ್ಣ ವ್ಯಾಪಾರಿಗಳು ಈಗ ದೊಡ್ಡ ದೊಡ್ಡ ವ್ಯಾಪಾರಿಗಳು ಆಗ್ಯಾರ ಅದ್ರಲ್ಲಿ ನಿಂತು ತೊಗರಿ ಬೆಳೆಯಲ್ಲಿಂದಾ ದೊಡ್ಡ ದೊಡ್ಡ ಗೋದಾಮು ಅವಾ ದೊಡ್ಡ ದೊಡ್ಡ ಗೋಡೋನ್ ಅವಾ ಭಾಳಷ್ಟು ದೊಡ್ಡ ದೊಡ್ಡ ವ್ಯಾಪಾರಿಗಳು ಅದರಿಂದ ಇಂತಹದ್ದೆ ಇಲ್ಲ ಅಂತಿಲ್ಲ ಮತ್ತು ನಂಬಲ್ಲಿ ಮತ್ತು ಥರ್ಡ್ ವನ್ ಏನಪ್ಪ ಅಂದ್ರೆ ನಂಬಲ್ಲಿ ಹತ್ತಿ ಹತ್ತಿ ಅಂದರೆ ಅದು ಬಿ ಭಾಳ ಅದಾವು ಭಾಳ ಹಿಂದ್ಕಿಲ್ಲಿಂದದ ನಮ್ಮ ಹತ್ತಿ ಅಂದ್ರೇ ಭಾಳ ಹಳೇಯದು ಹತ್ತಿ ಬಿಸ್ನೆಸ್ ಅಂದ್ರೆ ನಂಬಲ್ಲಿ ಮೇಲೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇದ್ದೋ ನಂಬಲ್ಲಿ ಅದು ಭಾಳ ದೊಡ್ಡ ಉತ್ಪಾದನೆ ಅದಾ ಅದನ್ನು ಇನ್ನು ಅದು ಇನ್ನು ಬಿ ಹತ್ತಿ ಮಿಷಿನ್ ನಂಬಲ್ಲಿ ಇನ್ನು ಫ್ಯಾಕ್ಟ್ರಿ ಇನ್ನು ಬಿ ಚಾಲು ಅದೆ ಅದರಿಂದ ಭಾಳ ದೊಡ್ಡ ದೊಡ್ಡ ವ್ಯಾಪಾರಿಗಳು ಸಣ್ಣ ಕೈಗಾರಿಕೆ ಕೆಲಸ ಮಾಡೋವ್ರು ಅದರಿಂದ್ ಭಾಳಷ್ಟು ದೊಡ್ಡ ದೊಡ್ಡೋವ್ರ್ ಇದು ಮಾಡ್ಯಾರೀಗ ಆವಾಗಿನಂಗೆ ಈಗ ಇಲ್ಲ ನಂಬಲ್ಲಿ ಗುಲ್ಬರ್ಗದಾಗ ಸಣ್ಣ ಸಣ್ಣ ಹೋಟ್ಲು ಇದ್ದು ಆದರ್ ಬಿ ಅದಕ್ಕಿಂತ ದೊಡ್ಡ ದೊಡ್ದು ಇದು ಆಗ್ಯಾವ ಭಾಳಷ್ಟು ಭಾಳ ಅಂದ್ರೆನು ಡೆವಲಪ್ ಅಂದರೆ ಹೀಂಗಿಲ್ಲ ನಮ್ಮ ಗುಲ್ಬರ್ಗ ಜಿಲ್ಲೆ ಅಂದರೆ ಭಾಳ ದೊಡ್ಡದ್ರ ಅಂಥ ಗುಲ್ಬರ್ಗ ಜಿಲ್ಲೆದಾಗ್ ಇದೇ ಇಲ್ಲ ಅಂತಿಲ್ಲ ಮತ್ತು ಮೂರು ನಾಲ್ಕನೇದೇನಪ್ಪ ಅಂದರೆ ನಂಬಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಅವಾ ಗುಲ್ಬರ್ಗಾ ಜಿಲ್ಲೆದಾಗೆ ಹೇಳೋದಾರ್ ಈಎಸ್ಐ ಹಾಸ್ಪಿಟಲ್ ಅದಾ ಜೈ ದೇವ ಹಾಸ್ಪಿಟ್ಲ್ ಅದಾ ಹಾಂಟ್ ಹಾರ್ಟ್ ಫೌಂಡೇಶನ್ದು ಮತ್ತು ಅದೇನಪ್ಪಾ ಅಂದ್ರೆ ಗುಲ್ಬರ್ಗಾ ಬೇರೆ ಏನ್ ಬಿ ಆಪ್ರೇಷನ್ ಮಾಡೋಕೊದರು ಶಸ್ತ್ರ ಚಿಕಿತ್ಸೆ ಮಾಡೋದು ಏನು ಬೇರೆ ಊರಿಗೆ ಹೋಗುವ ನೆಸ್ಸಿಟಿನೇ ಇಲ್ಲ ಎಲ್ಲ ಗೌರ್ಮೆಂಟ್ ಕಡೆಯಿಂದ ಫ್ರೀನೇ ಅದೆ ಮತ್ತು ಅದು ಬಿ ಅದ ನಂಬಲ್ಲಿ ದೊಡ್ದದು ಈಎಸ್ಐ ಹಾಸ್ಪಿಟ್ಲ್ ಎನೀ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಚಾಲುಯಿರ್ತದ ಇದೇ ಇಲ್ಲ ಅಂತಿಲ್ಲ ನಮ್ಮ ಗುಲ್ಬರ್ಗ ಜಿಲ್ಲೆ ಅಂದ್ರೆ ಕರ್ನಾಟಕದ ಹೆಮ್ಮೆ ಬೆಂಗ್ಳೂರು ರಾಜಧಾನಿ ಬಿಟ್ಟರೆ ನಮ್ಮ ನೆಕ್ಸ್ಟ್ ಜಿಲ್ಲೆ ದೊಡ್ದದು ಅಂದರೆ ಇದೇ ಗುಲ್ಬರ್ಗ ಜಿಲ್ಲೆನೇ ಕರ್ನಾಟಕದಾಗೆ ಮತ್ತು ದೊಡ್ಡ ದೊಡ್ಡ ಇದೇ ಇತಿಹಾಸ ಮಂದಿಯಿರುವ ಇತಿಹಾಸದ ನಂಬಲ್ಲಿ ಮತ್ತು ಮೊಟ್ಟ ಮೊದಲನೇ ಬಾರಿ ನಿಜಾಮರು ಕಟ್ಟಿದ ಕೋಟೆ ಅದ ಅವ್ರು ಮೊಟ್ಟ ಮೊದಲನೇ ಕಟ್ಟಿದ ಆವಾಗಿನ ಟೈಮ್ನಾಗೆ ಕಟ್ಟಿದು ಫಸ್ಟ್ ನಮ್ಮ ಗುಲ್ಬರ್ಗಾ ಜಿಲ್ಲೆಯಲ್ಲೆ ಕಟ್ಟಿರೋದು ಮತ್ತು ಅವರೆಲ್ಲಾ ಮಾ ಆವಾಗಿನ ಕಾಲ ಟೈಮ್ನಾಗೆಲ್ಲ ಮಾಡೋವದು ಅವು ಯುದ್ಧ ಮಾಡೋದು ಎಲ್ಲ ಶಸ್ತ್ರಗಳು ನಂಬಲ್ಲಿ ಇಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೋಟೆಯೊಳಗೆ ಮತ್ತು ಸೇಫ್ ಆಗಿ ಇಟ್ಟಾರೆ ಭಾಳ ದೊಡ್ದದು ನಮ್ಮ ಗುಲ್ಬರ್ಗ ಜಿಲ್ಲೆಅಂದರೆ ನಮ್ಮದು ಹಿಂಗೆ ನೋಡುವಂಥ ರೋಮಾಂಚನ ಆಯ್ತ್ ಅಷ್ಟು ಗುಲ್ಬರ್ಗ ಜಿಲ್ಲೆಅದೆ ಮತ್ತು ಇನ್ನು ಏನಪ್ಪಾ ಅಂದ್ರೆ ನಮ್ಮ ಗುಲ್ಬರ್ಗ ಜಿಲ್ಲೆದಾಗ ದೊಡ್ದದು ಮಿಲ್ಕ್ ಉತ್ಪಾದನೆ ಆಗ್ತದ ನಂಬಲ್ಲಿ ಡೈರಿ ಇದೆ ಅದು ಗುಲ್ಬರ್ಗ ನಮ್ಮ ಕರ್ನಾಟಕದಾಗೆ ಎಲ್ಲು ಇಲ್ಲ ಅದರಷ್ಟು ದೊಡ್ಡದು ನಮ್ಮ ಗುಲ್ಬರ್ಗ ಜಿಲ್ಲೆಯಾಗದ ಅದೇನಿಲ್ಲ ಅಂದರು ಸುಮಾರು ಹತ್ತು ಎಕ್ರೇ ಮಿಲ್ಕ್ ಇದರ್ದು ನಂಬಲ್ಲಿ ಡೈರಿ ಇದು ಅಂದರೇನಪ್ಪಾ ಮತ್ತು ಅಂದರೆ ಭಾಳ ಅದ್ರಾಗು ವ್ಯಾಪಾರಿಗಳರ ಸಣ್ಣ ಸಣ್ಣ ವ್ಯಾಪಾರಿಗುಳರ ಅದ್ರಾಗ ಬಿ ಮೊದಲಿನ ಸಣ್ಣ ಸಣ್ಣ ವ್ಯಾಪಾರ್ಲಿಂದ್ ದೊಡ್ಡ ದೊಡ್ಡ ವ್ಯಾಪಾರಿಗಳು ಆದೋರು ಬಿಸ್ನೆಸ್ ಮ್ಯಾನ್ ಆದೋರು ಕೂಡ ಅಂದರೆ ನಮ್ಮ ಗುಲ್ಬರ್ಗಾ ಜಿಲ್ಲೆ ಅಂದ್ರೆ ಹಿಂಗ್ ಸುಮ್ಮನೆ ಸಣ್ಣದಲ್ಲ ಭಾಳ ಕರ್ನಾಟಕದಾಗೇ ಭಾಳ ಒಂದು ದೊಡ್ದದೇನಪ್ಪ ಅಂದರೆ ಏ ಗುಲ್ಬರ್ಗ ಅಂದರೆ ಕಲ್ಬುರ್ಗಿ ಅಂತಿವಿ ನಾವು ಆಲ್ಮೋಸ್ಟ್ ಎಲ್ಲ ಕಡೆಗೆ ಗುಲ್ಬರ್ಗ ಅಂದ್ರೆ ಕಲ್ಬುರ್ಗಿನೇ ಅನ್ನೊಂಗ್ ಲೆಕ್ಕಕ್ಕೆ ಭಾಳ ಮತ್ತು ನಮ್ಮ ಕಡೆಗ್ ಬಿಸ್ಲು ಬಿಜಾರ್ ಜಾಸ್ತಿ ಅಂದರೆ ಬಿಸಿಲು ಯಾಕರ್ ಜಾಸ್ತಿ ಅಂದರೆ ಕಲ್ಬುರ್ಗಿ ಕಡೆಗೆ ಅಂತ ಬಟ್ ಮಾಡ್ಬಿಟ್ಟು ತೋರ್ಸಿ ಬಿಡ್ತಾರೆ ಹಂಗಾಗಿ ನಂಬಲ್ಲಿ ಉತ್ಪಾದನೆಗಳ್ ಎಲ್ಲ ಆಜು ಬಾಜು ಜಿಲ್ಲೆದವರೆಲ್ಲ ನಮ್ಮ ಕಡೆಗೇ ಭಾಳ ಇದು ಮಾಡ್ತಾರೆ ಅಂದರೆ ನಾವು ಸೆಂಟ್ರ್ ಇದ್ದೀವಿ ನಮ್ಮ ಗುಲ್ಬರ್ಗ ಜಿಲ್ಲೆ ಭಾಳ ಡೆವಲಪ್ ಅದೆ ಇದೇ ಅಂತಿಲ್ಲ ಮತ್ತು ನಂಬಲ್ಲಿ ಏರ್ಪೋರ್ಟ್ ಅದೆ ಇಲ್ಲ ಆಜು ಮೋಜು ಜಿಲ್ಲೆದಾಗೆ ಯಾವುದೇ ಏರ್ಪೋರ್ಟ್ ಇಲ್ಲ ನಮ್ಮಲ್ಲಿ ವಿಮಾನ ನಿಲ್ದಾಣ ಅದೆ ಇಲ್ಲಿಂದ ಆಲ್ಮೋಸ್ಟ್ ಈ ಕಡೆ ಯಾವುದೇ ಬೀದರ್ ಆಗ್ಲಿ ಅಫ್ಜಲ್ಪುರ್ ಆಗ್ಲಿ ಏನೇ ಎವ್ರಿವನ್ ಇನ್ನು ನಂಬಲ್ಲಿ ಸುತ್ತ ಮುತ್ತ ಜಿಲ್ಲೆಯಲ್ಲು ಯಾವುದೇ ಕಡೆಗಿಲ್ಲ ಏನ್ ಬಿ ಫೆಸಿಲಿಟಿ ಗುಲ್ಬರ್ಗಕ್ಕೇ ಅದಾ ಈಗ ದೊಡ್ಡ ದೊಡ್ಡ ಯೂನವರ್ಸಿಟಿ ಅದೆ ನಂಬಲ್ಲಿ ಇದು ಯಾವುದೇ ಇದಿಲ್ಲ ಅಂತಿಲ್ಲ ಅಂದ್ರೆ ಬಿ ನಮ್ಮ ಗುಲ್ಬರ್ಗದ ಏನಪ್ಪಾ ಅಂದ್ರೆ ಶಾನೆ ಯಾವುದೇ ಇಲ್ಲ ಕೊರತೆ ಇಲ್ಲ ದೊಡ್ಡ ದೊಡ್ಡ ಪಿ ಜಿ ಹಾಸ್ಟೆಲ್ ಎಲ್ಲ ನಮ್ಮ ಮತ್ತು ಯಾವ್ದು ಯಾವುದೋ ಊರಿಂದ ಬಂದು ನೀವು ಸಣ್ಣ ವ್ಯಾಪಾರಿ ಮಾಡ್ಕೋತಾರೆ ಬಂದವರು ಈ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನರ ಆವಾಗೀನ ಎಲ್ಲ ರೋಡ್ ಮೇಲೆ ಎಲ್ಲ ಬಂಡಿ ಮೇಲೆ ಚಹಾ ಮಾರ್ತಿರು ಈಗೆಲ್ಲ ಏನಿಲ್ಲ ದೊಡ್ಡ ದೊಡ್ಡ ಟೀ ಸ್ಟಾಲ್ ಆಗಿವೆ ವ್ಯಾಪಾರೀಗಳಾಗ್ಯಾರ್ ಎಲ್ಲ ಆನ್ಲೈನ್ ಮುಖಾಂತ್ರ ಎಲ್ಲಾ ಇದು ಪಡಿಸ್ತಾರ ಆಗೆಲ್ಲ ಏನಪ್ಪ ಅಂದರೆ ಚೇಂಜ್ ಕೇಳೋದು ಈಗ ಎಲ್ಲ ಏನಿಲ್ಲ ಹಂಗೇನಿಲ್ಲ ಗುಲ್ಬರ್ಗ ಅಂದ್ರೆ ಒಂದು ದೊಡ್ಡದು ಎ ಇಲ್ಲಿ ಏನೂ ಇಲ್ಲಪ್ಪಾ ಅನ್ನೋದಿಲ್ಲ ಇದು ಅದಾನೇ ಅಂತ ಅನ್ಕೊಂಡೇ ಹೋಗ್ಬೇಕು ಇಲ್ಲ ಅನ್ನೊದಂತೇನಿಲ್ಲ ಭಾಳ ದೊಡ್ಡ ದೊಡ್ಡ ಮತ್ತು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಸ್ ಅವಾ ನಂಬಲ್ಲಿ ಗುಲ್ಬರ್ಗ ಜಿಲ್ಲೆಗಾ ಮತ್ತು ಇಲ್ಲಿ ಶಹಾಬಾದಾಕ ಇದ್ರಾಗೆ ಏನಂತಾರ ಪಾಲಿಷ್ ಮಾಡೋದು ಇದು ಅದಾ ಅದ್ರಾಗು ನಮ್ಮ ಗುಲ್ಬರ್ಗದಾಗ ಮತ್ತು ಅಂದ್ರೆ ಅದು ಬಿ ನಮ್ಮ ಹಳೆ ಮತ್ತು ಈಗಿಲಿಂದಲ್ಲ ಶಹಾಬಾದ್ನಗ ಪುರಾತನ್ಲಿಂದದ ನಂಬಲ್ಲಿ ಮತ್ತು ಅದು ಪಾಲಿಷ್ ಮಾಡೋದು ಅಂದರು ಬಿ ಗುಲ್ಬರ್ಗ್ ಡಿಸ್ಟ್ರಿಕ್ಟ್ ಒಂದು ಹೆಮ್ಮೆಯ ವಿಷಯ ಅದೆ ನಮ್ಮ ಕರ್ನಾಟಕದಾಗೆ ಸ್ಟೇಟ್ನಾಗೆ ಗುಲ್ಬರ್ಗ ಜಿಲ್ಲೆ ಅಂದ್ರೆ ಆದ್ರೆ ಯಾರ ಮರೆಯೋಕ್ ಆಗೋಲ್ಲ ಇಲ್ಲಿ ನಾವು ಇದ್ದೀವಿ ಅಂದ್ರೆ ಅದು ಒಂದು ದೊಡ್ಡ ಪುಣ್ಯ ಅದೆ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ಬಿಡ್ತಿವಿ